ನನಗೆ ಕಾಕಡ ಮತ್ತು ಮಲ್ಲಿಗೆ ಹೂವು ಬೇಕಿತ್ತು ನಾಳೆ ನಮ್ಮನೆಯಲ್ಲಿ ಗೃಹ ಪ್ರವೇಶ ಇದೆ ನನಗೆ ಮಲ್ಲಿಗೆ ಮತ್ತು ಕಾಕಡ ಬೇಕು ನನಗೆ ಒಂದು ಹತ್ತು ಹದಿನೈದು ಮೊಳ ಬೇಕು ಅದು ಎಷ್ಟಾಗತ್ತೆ ಬೆಲೆ ಆದರೆ ಕಮ್ಮಿ ಮಾಡಿ ಒಂದು ಜಾಸ್ತಿ ಮೊಳ ತಗೊತೀನಲ್ವಾ ಹಾಂ ಸರಿ ನನಗೊಂದು ಹತ್ತು ಒಂದು ಹದಿನೈದು ಮೊಳ ಕೊಡಿ ಮಲ್ಲಿಗೆ ಹೂವು ಒಂದು ಕಾಕಡ ಬಂದು ಕಾಕಡ ಬಂದು ಒಂದು ಐದು ಮೊಳ ಸಾಕು

ಒಂದು ಮೊಳ ಎಪ್ಪತ್ತು ರೂಪಾಯಿ ಆರ್ ಜಾ ನಮಗೆ ಜಾಸ್ತಿ ಆಯಿತಲ್ಲ ತಗೊಳೋದು ಹೇಗೆ ತಗೊಳೋದು ಎಪ್ಪತ್ತು ರೂಪಾಯಿ ಜಾಸ್ತಿ ಆದರೆ ಒಂದು ಅರವತ್ತು ರೂಪಾಯಿ ಹಾಗೆ ಮಾಡಿಕೊಡಿ ಕಾಕಡ ಇದು ಒಂದು ಐದು ಮೊಳ ಸಾಕು ಮಲ್ಲಿಗೆ ಬಂದು ಒಂದು ಹದಿನೈದು ಮೊಳ ಬೇಕು ಮತ್ತು ಗುಲಾಬಿ ಬೇಕು ಬಿಡಿ ಹೂವು ಬೇಕು ಒಂದು ಕೆ ಜಿ ಸಾಕು ಗುಲಾಬಿ ಕಾಲು ಕೆ ಜಿನ ನೂರು ರೂಪಾಯಿನಾ ಅಂತ ಒಂದು ಅದು ಅರ್ಧ ಕೆ ಜಿ ಹಾಕಿ ಇನ್ನು ನನಗೆ ಒಂದು ಎರಡು ಹಾರ ಬೇಕಿತ್ತು ಅದು ಮಲ್ಲಿಗೆ ಹೂವಲ್ಲಿ ಮಾಡಿರಬೇಕು ಒಂದು ಹಾರಕ್ಕೆ ಎಷ್ಟಾಗುತ್ತೆ ಎರಡು ಹಾರ ತಗೋತಿನಲ್ವಾ ಕಮ್ಮಿ ಮಾಡಿಕೊಳ್ಳಿ ಅವೆರಡು ಸೇರಿ ಎಂಬತ್ತು ರೂಪಾಯಿ ಹಾಂ ಸರಿ ಇವೆಲ್ಲ ಕೊಡಲಿಕ್ಕೆ ಎಷ್ಟ್ಹೊತ್ತಾಗತ್ತೆ ಹಾರ ಕೊಡೋಕ್ಕೆ ಒಂದು ಗಂಟೆ ಬಿಟ್ಟು ಬರಲಾ ಮತ್ತೆ ಇನ್ನೂ ಯಾವ ಯಾವ ಥರ ಹೂವು ಇದೆ ಹ್ಞೂ ಮಲ್ಲಿಗೆ ಹೂವಲ್ಲಿ ಬಿಡಿ ಹೂವು ಇದೆಯಾ ಅದು ಒಂದು ಕಾಲು ಕೆ ಜಿ ಕಟ್ಟಿಬಿಡಿ ಅಮೌಂಟು ಬಂದು ಕೊಡಲಾ ಇಲ್ಲಾ ಈವಾಗಲೇ ಕೊಡಲಾ ಹಾಂ ಸರಿ